ನನ್ನ ಊರು ಬಂದು ವಿ ಬನ್ನಿ ಹಟ್ಟಿ ಅಂತ ವಡ್ನಾಡು ಬನ್ನಿ ಹಟ್ಟಿ ಅಂತ ಈ ಊರಲ್ಲಿ ತುಂಬಾ ನೋಡೋದಿಕ್ಕೆ ಚೆನ್ನಾಗಿದೆ ತುಂಬ ಜನಗಳು ಇದಾರೆ ಜನಗಳು ತುಂಬ ಚೆನ್ನಾಗಿದ್ದಾರೆ ಹಾಗೆ ತೋಟ ಮನೆ ಹೊಲದ ಮನೆ ಎಲ್ಲದು ಚೆನ್ನಾಗಿದೆ ನೋಡೋದಕ್ಕೆ ವಾತಾವರಣ ಹಸಿರಾಗಿದೆ ಎಲ್ಲ ಕಡೆ ಅಡ್ಡಾಡ್ಬೌದು ತುಂಬ ಚೆನ್ನಾಗಿರೊ ಊರು ನನ್ನದು ಈ ಊರಿಗೆ ಬಂದರೆ ನಾವು ಕೆರೆ ನೋಡ್ಬೋದು ಮತ್ತು ತೋಟಗಳನ್ನ ನೋಡ್ಬೋದು ಹೊಲಗಳ್ನ ನೋಡ್ಬೌದು ನದಿಗಳನ್ನ ನೋಡ್ಬೌದು ಇಲ್ಲಿ ಗುಡ್ಡಗಳು ಇದೆ ಕಾಡು ಇದೆ ಹತ್ರ ಅದನ್ನು ನೋಡ್ಬೌದು ಎಲ್ಲ ಥರದ ಒಂದು ನೋಡೋದಕ್ಕೆ ಸಿಗುವ ಒಂದು ತಾಣ ಇದು ನಮ್ಮ ಊರು ನನಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಬಂದರೆ ನನಗೆ ಒಂದು ಸ್ವರ್ಗಕ್ಕೆ ಬಂದೆ ಅನ್ನೋ ರೀತಿ ಆಗುತ್ತೆ ಯಾಕೆ ಅಂದರೆ ತುಂಬಾ ಅಡ್ಡಾಡ್ಬೌದು ಇಲ್ಲಿ ತುಂಬಾ ಜನಗಳು ಇದ್ದಾರೆ ತುಂಬಾ ಫ್ರೆಂಡ್ ಸ್ನೇಹಿತರುಗಳು ಇದ್ದಾರೆ ನನಗೆ ಅದಕ್ಕೋಸ್ಕರ ನನಗೆ ಈ ಹಳ್ಳೀಗೆ ಬಂದರೆ ನನಗೆ ತುಂಬ ಇಷ್ಟ ಆಗುವಂತ ಜಾಗ ಆ ಒಂದು ಕೆರೆ ಆ ಕೆರೆಯಲ್ಲಿ ನಾನು ಹೋಗಿ ಈಜಾಡ್ತೇನೆ ನನ್ನ ಗೆಳೆಯರ ಜೊತೆಗೆ ಆ ಕೆರೆ ಬಂದು ಮೂಡುಗಡೆ ಆ ಜಾಗದಲ್ಲಿದೆ ಅಂದರೆ ಊರಿನ ಮೂಡ ಮೂಡುಗಡೆ ಆ ಜಾಗದಲ್ಲಿ ಅದು ನೆಲೆಯಾಗಿದೆ ಕೆರೆ ಆ ಕೆರೆಯಲ್ಲಿ ನಾವು ಎಲ್ಲರು ಹೋಗಿ ತುಂಬಾ ಆಟ ಆಡಿಕೊಂಡು ಈಜಾಡಿಕೊಂಡು ಒಂದು ದಿನ ಫುಲ್ಲು ಅಲ್ಲೇ ಕಳ್ದ್ಕೊಂಡು ಆಮೇಲೆ ನಾನು ಮನೆಗೆ ಬರ್ತೇವೆ ಹಾಗೆ ಅಲ್ಲಿ ಮೀನುಗಳು ಕೂಡ ಸಿಗ್ತವೆ ನಾವು ಮೀನುಗಳನ್ನು ಹಿಡಿಯದಿಕ್ಕೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ನಾವು ಸ್ನೇಯಿತರೆಲ್ಲ ಸೇರಿಕೊಂಡು ಅಲ್ಲಿ ಹೋಗೋದು ಮತ್ತು ತೋಟದ ಮನೆಗೆ ಹೋಗೋದು ಅಲ್ಲಿ ಆಟ ಆಡುವುದು ಮತ್ತೆ ಬೇರೆ ತೋಟಕ್ಕೆ ಹೋಗಿ ಹಣ್ಣುಗಳನ್ನ ಕದಿಯುವುದು ಆ ಥರ ಮಾಡ್ತೇವೆ ಅದಕ್ಕೋಸ್ಕರ ನಮಗೆ ನಮ್ಮ ಊರು ಬಂದು ಎಲ್ಲ ಎಲ್ಲ ಥರ ರೀತಿ ನಮಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಊರಿಗೆ ಬರೋದಕ್ಕೆ ತುಂಬಾ ಇಷ್ಟಪಡ್ತೇನೆ ನನ್ನ ಊರಿಗೆ ಯಾರಾದ್ರೂ ಬರ್ಬೌದು ಮತ್ತು ಯಾರಾದ್ರೂ ಉಳ್ಕೋಬೌದು ಆ ಥರ ಒಂದು ಜಾಗ ನನ್ನ ಮನೆಯಲ್ಲಿ ನನಗೆ ಜಾಗ ಇರುತ್ತೆ ಮತ್ತು ಬಂದವರಿಗೆ ನನ್ನ ಗೆಳೆಯರಿಗು ಜಾಗ ಕೊಡ್ತೇನೆ ಮಲ್ಕೊಳ್ಳೋದಕ್ಕೆ ನನ್ನ ಊರಿಗೆ ತುಂಬ ಜನಗಳು ಬರ್ತಾರೆ ಮತ್ತ್ ನನ್ನ ಸ್ನೇಹಿತರು ತುಂಬ ಜನ ಬರ್ತಾರೆ ನೋಡ್ಕೊಳ್ಳೋದಕ್ಕೆ ಹಾಗೆ ನಮ್ಮ ನಮ್ಮದೊಂದು ತೋಟ ಇದೆ ಅಲ್ಲಿಗೆ ಹೋದ್ರೆ ಅಡಿಕೆ ಮರಗಳನ್ನ ನೋಡ್ಬೌದು ಅಡಿಕೆ ಮರಗಳು ನಮಗೆ ಫಸಲು ಬಿಡುತ್ತಿದ್ದಾವೆ ಆಲ್ರೆಡಿ ಅದಕ್ಕೋಸ್ಕರ ನಾವು ಅಡಿಕೆ ಮರಗಳ ಒಂದು ತೋಟಕ್ಕೆ ಹೋಗಿ ಅಲ್ಲಿ ಎಲ್ಲ ಥರದ ಕೆಲಸ ಮಾಡ್ತೇವೆ ಮತ್ತೆ ಅಲ್ಲಿ ಆಟ ಆಡಿಕೊಂಡು ಮತ್ತೆ ಎಳ ನೀರನ್ನು ಕುಡಿತೇವೆ ನಮ್ಮ ತೋಟದಲ್ಲಿ ತೆಂಗಿನ ಮರಗಳು ಕೂಡ ಇದ್ದಾವೆ ಅದಕ್ಕೋಸ್ಕರ ಎಳನೀರು ಸಿಗುತ್ತೆ ಅದನ್ನು ಕುಡಿತೇವೆ ಹಲಸಿನ ಮರಗಳು ಇದೆ ಆ ಮರಗಳನ್ನು ಕೂಡ ಹತ್ತಿ ಹಲಸಿನ ಹಣ್ಣನ್ನು ಕಿತ್ತುಕೊಂಡು ಅದನ್ನು ಕಿತ್ತು ತಿನ್ತೇವೆ ಎಲ್ಲ ಥರದ ಒಂದು ಖುಷಿಯಾದ ಜಾಗ ಇದು ಎಲ್ಲ ಥರದಲ್ಲು ಖುಷಿ ಸಿಗುತ್ತೆ ಹಾಗೆ ಪಡುಗಡೆ ಒಂದು ಕೆರೆ ಇದೆ ಅಲ್ಲಿ ಕೂಡ ಆ ಸಣ್ಣ ಕೆರೆ ಅದರಿಂದ ಅಲ್ಲಿಗೆ ಯಾರೂ ಹೋಗೋದಿಲ್ಲ ಅಲ್ಲೂ ಕೂಡ ತೋಟ ಮನೆಗಳು ಇದ್ದಾವೆ ತುಂಬ ತೋಟಗಳಿದ್ದಾವೆ ಇಲ್ಲಿ ನಮ್ಮ ಊರಲ್ಲಿ ಮನೆಗಳಿಗಿಂತ ತುಂಬ ನೋಡುವಂತ ಜಾಗ ಇದೆ ಅಂದರೆ ಹೊಸದಾದ ಜಾಗ ಎಲ್ಲ ಕಡೆ ನೋಡಿದರು ತುಂಬಾ ಹಸುರಾಗಿ ಕಾಣುತ್ತೆ ಅದಕ್ಕೋಸ್ಕರ ಇದು ತುಂಬಾ ಅದರ ಜಾಗ ಇರೋದರಿಂದ ನಮಗೆ ತುಂಬ ಆಕರ್ಷಣೆಯನ್ನು ಹಾಗೆ ನಾವು ಎಲ್ಲ ಕಡೆ ಅಡ್ಡಾಡ ಬೇಕು ಅನಿಸುತ್ತೆ ಇಲ್ಲಿ ನಮ್ಮೂರಲ್ಲಿ ತುಂಬಾ ದೇವಸ್ಥಾನಗಳಿದ್ದಾವೆ ಆಂಜನೇಯನ ದೇವಸ್ಥಾನ ಮಾರಮ್ಮನ ದೇವಸ್ಥಾನ ಕರಿಯಮ್ಮನ ದೇವಸ್ಥಾನ ಹಾಗೆ ಬೇವು ಬೇವಿನ ದೇವಸ್ಥಾನ ಎಲ್ಲ ಥರದ ಒಂದೊಂದು ದೇವಸ್ಥಾನಗಳಿವೆ ಹಾಗೆ ಶಿವನ ದೇವಸ್ಥಾನ ಕೂಡ ಇದೆ ಎಲ್ಲ ರೀತಿಯ ದೇವಸ್ಥಾನ ಇರುವ ಒಂದು ಊರಾಗಿದೆ ಅದಕ್ಕೋಸ್ಕರ ಈ ಊರಲ್ಲಿ ತುಂಬ ನೋಡುವಂತ ಜಾಗಗಳಿರುತ್ತವೆ ಈಗ ಆಂಜನೇಯ ದೇವಸ್ಥಾನಕ್ಕೋದರೆ ತುಂಬ ಭಕ್ತರು ಹೋಗ್ತರೆ ಬೆಳ ಬೆಳಗ್ಗೆ ಬೆಳಗ್ಗೆ ಹೋದ್ರೆ ತುಂಬ ಜನಗಳನ್ನ ನಾವು ಮಾತಾಡಿಸ್ಬೌದು ಆ ವಾತಾವರಣಕ್ಕೆ ಮತ್ತು ಆ ಇಬ್ಬನಿ ಒಂದು ವಾತಾವರಣಕ್ಕೆ ತುಂಬ ಚೆನ್ನಾಗಿರುತ್ತೆ ಹೋಗೋದಿಕ್ಕೆ ದೇವಸ್ಥಾನಕ್ಕೆ ಬೆಳ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಹೋದ್ರೆ ಮನಸ್ಸಿಗೆ ತಂಪು ಇರುತ್ತೆ ಹಾಗೆ ಎಲ್ಲ ಥರದ ರೋಗ ರುಜಿನಗಳು ಇರುವುದಿಲ್ಲ ನಮ್ಮೂರಲ್ಲಿ ಶಿವನ ದೇವಸ್ಥಾನ ಇರುವುದರಿಂದ ಬೆಳಿಗ್ಗೆ ಎಲ್ಲರು ಸ್ನಾನ ಮಾಡಿಕೊಂಡು ಹೋಗ್ತರೆ ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ನಾನು ಒಂದು ಎರಡು ದಿವಸ ಹೋಗ್ತೇನೆ ನಾನು ಸೋಂಬೇರಿ ಆಗಿರೋದ್ರಿಂದ ನಾನು ಅಷ್ಟು ಆಗಿ ದೇವಸ್ಥಾನಗಳಿಗೆ ಹೋಗಲ್ಲ ಹಾಗೆ ನಾನು ಸೋಂಬೇರಿ ಆಗಿರೋದರಿಂದ ನಾನು ಸ್ನೇಹಿತರ ಜೊತೆಗೆ ಇಡೀ ಊರನ್ನೆ ತಿರುಗಾಡ್ತೇನೆ ಒಂದು ದಿನಕ್ಕೆ ಎಲ್ಲ ತೋಟಗಳನ್ನು ಅಡ್ಡಾಡುವುದು ಮತ್ತು ಎರಡು ಕೆರೆಗು ಅಡ್ಡಾಡುವುದು ಈಜಾಡೋದು ಅವರ ಜೊತೆಗೆ ಹಣ್ಣು ಹಂಪಲ್ನುಗಳ್ನು ತಿನ್ನೋದು ಮತ್ತೆ ಮನೆಗೆ ಬಂದು ಎಲ್ಲ ಥರದ ಆಟ ಆಡುವುದು ಎಲ್ಲ ಥರದ್ದನ್ನು ನಾನು ಮಾಡ್ತೇನೆ ಅದಕ್ಕೋಸ್ಕರ ನನಗೆ ನಮ್ಮ ಊರು ಅಂದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಹಳ್ಳಿ ಅಂದರೆ ತುಂಬ ಇಷ್ಟ ಆಗುತ್ತೆ ಇದು ಹಳ್ಳೀ ಸೊಗಡೆ ಬೇರೆ ಥರ ಇರುತ್ತೆ ಒಂದು ಗುಡಿಸಲು ಮನೆ ಆ ಗುಡಿಸಲು ಮನೆಯಲ್ಲಿ ಸಣ್ಣದಾದ ಊಟ ಎಲ್ಲ ಥರದ ಒಂದು ಖುಷಿ ಆಗಿರುವಂಥದ್ದು ಮನೆ ಆಗಿರುತ್ತೆ ಅಲ್ಲಿ ಬಡವರಾದ್ರು ಒಂದು ಕಳೆ ಇರುತ್ತೆ ಖುಷಿ ಪಡೋದಿಕ್ಕೆ ಹಾಗೆ ಎಲ್ಲ ಜನರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಕೂಡ ಅವರ ಮನೆಗೆ ಕರಿತಾರೆ ಊಟಕ್ಕೆ ಇಡ್ತಾರೆ ಕಾಫಿ ಕೊಡ್ತಾರೆ ಟೀ ಕೊಡ್ತಾರೆ ಎಲ್ಲ ಥರದ ಒಂದು ಖುಷಿಯಾದ ಒಂದು ಜಾಗ ಸಿಗಬೇಕು ಅಂದರೆ ಹಳ್ಳಿಗ್ ಬರಬೇಕು ಆ ಹಳ್ಳಿ ನಮ್ಮದಾಗಿದೆ ಮತ್ತೆ ಇಲ್ಲಿ ಇರೋ ಜಾಗಗಳಿಗೆ ಎಲ್ಲದಕ್ಕು ನಾನು ಅಡ್ಡಾಡಿದ್ದೇನೆ ತುಂಬ ಸಲ ನನ್ನದೇ ಊರು ಆಗಿರೋದರಿಂದ ದಿನಾ ಅಡ್ಡಾಡೋದ್ರಿಂದ ನನಗೆ ಏನು ಅನ್ಸೋದಿಲ್ಲ ಎಲ್ಲೋದರು ಎಲ್ಲರು ನನಗೆ ಏನೂ ಕೇಳುವುದಿಲ್ಲ ಯಾರು ಏನು ಅನ್ನೋದಿಲ್ಲ ಆ ಥರ ನನ್ನ ಒಂದು ಊರು ನನಗೆ ನನ್ನ ಸ್ನೇಹಿತರು ಇರೋದ್ರಿಂದ ನಾನು ಯಾರಿಗೂ ಹೆದ್ರಿಕೊಳ್ಳುದಿಲ್ಲ ನಮ್ಮೂರಲ್ಲಿ ಹಾಗೇ ಹಳ್ಳಿ ಆಗಿರೋದರಿಂದ ತುಂಬ ಚೆನ್ನಾಗಿರುವಂತ ಜಾಗಗಳು ಇರ್ತವೆ ಅದಕ್ಕೋಸ್ಕರ ನಾನು ತುಂಬ ಅಡ್ಡಾಡ್ತೇನೆ ನಮ್ಮೂರಲ್ಲಿ